ಏನಮ್ಮ ಮಾಡ್ತಾಯಿದ್ದೀಯ ಚೆನ್ನಾಗಿದ್ದೀಯ ಹ್ಞೂ ಊಟ ಆಯ್ತು ನಿಂದಾಯ್ತಾ ಏನು ಮಾಡಿದ್ದೆ ಸ್ಕೂಲ್ಗೋಗಿಲ್ವ ಕೆಲಸಕ್ಕೆ ಹೋಗಿದ್ಯಾ ಹ್ಞೂ ಏನು ಮಾಡ್ಕೊಂಡೋಗಿದ್ದೆ ಬಾಕ್ಸ್ಗೆ ಹ್ಞೂ ಸರಿ ನಾನು ಅನ್ನ ಸಾರು ಮಾಡಿದ್ದೆ ತರಕಾರಿ ಸಾರು ಅನ್ನ ಮಾಡಿದ್ದೆ ಮಕ್ಕಳೆಲ್ಲ ಆಡ್ತಾವ್ರೆ ರಜೆಗಳಲ್ವ ಹ್ಞೂ ಸರಿಯಮ್ಮ ಕೆಲಸಕ್ಕೋಗವ್ರೆ ಹ್ಞೂ ಅಯ್ಯೋ ಹೋದ ವರ್ಷ ಹಬ್ಬಕ್ಕೆ ಬಂದಿದ್ರು ನೋಡು ಅವರು ನಮ್ಮ ನಾದಿನಿಯವ್ರು ನಾದಿನಿ ಮಕ್ಕಳು ಅವ್ರ ಯಜಮಾನರು ಮತ್ತು ಅವರ ಮನೆ ನೆಂಟರೆಲ್ಲ ಬಂದಿದ್ರು ತೇರು ಹಬ್ಬಕ್ಕೆ ಹ್ಞೂ ಮಾಡ್ದೆ ಏನು ಮಾಡೋದು ಒಬ್ಬಳು ಆಮೇಲೆ ಅವ್ಳು ಅವ್ರ ಮಗಳೇ ಒಬ್ಳು ಮೀನಾ ಅನ್ನೋಳು ಅಡ್ಜೆಸ್ಟ್ ಆದ್ಳು ಇಬ್ರು ಮಾಡಿ ಅನ್ನ ಸಾರು ಹೆಸ್ರುಬೇಳೆ ಬೀನ್ಸ್ ಪಲ್ಯ ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಒಬ್ಬಟ್ಟು ಮಾಡಿದ್ದೆ ಸ್ವೀಟು ಹ್ಞೂ ಇರೋ ಸ್ವಲ್ಪ ಜಾಗದಲ್ಲಿ ಎಲ್ಲಮ್ಮ ಕೂತ್ಕೊಂಡು ತಿನ್ನೋಕ್ಕಾಗುತ್ತೆ ಎಲ್ಲ ಮರದ ಕೆಳಗಡೆ ಚಾಪೆ ಹಾಕಿಬಿಟ್ಟಿದ್ದೆ ಎಲ್ಲರೂ ಒಂದೇತ ಕೂತ್ಕೊಂಡು ತಿಂದ್ರಿ ಒಬ್ಬಟ್ಟು ಮಾತ್ರ ಸೂಪರಾಗೈತೆ ಅಂದರು ಸ್ವೀಟು ತುಪ್ಪ ಹಾಕಿದ್ದೆ ಹ್ಞೂ ಎಲ್ಲ ಲಿಮಿಟಲ್ಲೇ ಇತ್ತು ಚೆನ್ನಾಗಿತ್ತು ಏ ಎಷ್ಟೊಂದು ಸೂಪರಾಗಿತ್ತು ಗೊತ್ತ ಪಲ್ಯ ಮಾತ್ರ ನಿಜ್ವಾಗಲೂ ಓಟ್ಲಂಗೆ ಮಾಡ್ದಂಗೇ ಇತ್ತು ಬೀನ್ಸ್ ಪಲ್ಯ ಕೇಳಿದ್ರು ಏನು ಆರ್ಡ್ರ್ ಗೀರ್ಡ್ರ್ ಮಾಡ್ಬಿಟ್ಟಿದಿಯಾ ಬೀನ್ಸ್ ಪಲ್ಯಾನ ಅಂತ ಇಲ್ಲ ಸೂಪರಾಗಾಯ್ತು ಇಷ್ಟು ಐಟಮ್ ಮಾಡಿದಿಯಾ ಯಾರಿಗಾನ ಒಂದು ಚಿಕ್ದಾಗಿ ಮದುವೆ ಮಾಡಿಬಿಡ್ಬೋದಾಗಿತ್ತು ಹ್ಞೂ ಹೇಳಿದ್ರು ಹಂಗಂತ ಯಾರನ ಸಿಂಪಲಾಗಿ ಮದುವೆ ಮಾಡಿಬಿಡ್ಬೋದು ಎರ್ಡು ಥರ ಪಲ್ಯ ಮಾಡಿದೀಯಾ ಅನ್ನ ಸಾರು ಮಾಡಿದೀಯಾ ಸ್ವೀಟ್ ಮಾಡಿದ್ದೀಯಾ ಇನ್ನೇನು ಸ್ವಲ್ಪ ಉಪ್ಪು ಉಪ್ಪಿನಕಾಯಿನು ಉಪ್ಪಿದ್ದಿದ್ರೆ ಸಾಕಾಗ್ತಿತ್ತು ಅಷ್ಟೊಂದು ಚೆನ್ನಾಗೈತೆ ಅಂಥೇಳಿದ್ರು ಏನು ಮಾಡೋದು ಇಲ್ಲ ಎಲ್ಲ ತಂದಾಕಿದನು ಹ್ಞೂ ಹಬ್ಬ ಇತ್ತಲ್ಲ ಎಲ್ಲ ಮನೆಗೇನು ಬೇಕೋ ಐಟಮ್ಸೆಲ್ಲ ತಂದ್ಕೊಟ್ಟಿದ್ರು ಹ್ಞೂ ಹೋದ ವರ್ಷ ಹೆಂಗೋ ಹಂಗೆ ಅಡ್ಜಸ್ಟಾಯ್ತಮ್ಮ ಏನಿಲ್ಲ ಎಲ್ಲ ಚೆನ್ನಾಗೇ ಇತ್ತು ಚೆನ್ನಾಗಿತ್ತು ನುಗ್ಗೆಕಾಯಿ ಸಾಂಬರು ಮಾಡಿದ್ದೆ ಏನು ಹಾಕಿದ್ದೆ ನುಗ್ಗೆಕಾಯಿ ಸಾಂಬರ್ಗೆ ಸ್ವಲ್ಪ ಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಒಂಚೂರು ಅರಿಶ್ನ ಒಂದು ನಾಲ್ಕು ಟೊಮಾಟೋ ಹಾಕಿ ಬೇಯಿಸಿಬಿಟ್ಟು ನುಗ್ಗೆಕಾಯಿ ಆಲೂಗಡ್ಡೆ ಸಪ್ರೇಟಾಗಿ ಬೇಯಿಸಿಕೊಂಡೆ ಅಂದರೆ ಎರಡೂ ಒಂದೇ ತರ ಬೇಯಿಸಿಕೊಂಬಿಟ್ರೆ ಒಂಥರ ನುಣ್ಣಗಾಗೋಗಿಬಿಡ್ತಿತ್ತಲ್ಲ ಚೆನ್ನಾಗಿರೋಲ್ಲ ನುಗ್ಗೆಕಾಯಿ ಪುಡಿ ಪುಡಿ ಆಗೋಗ್ಬಿಟ್ರೆ ಅಂದ್ಬಿಟ್ಟು ಸಪ್ರೇಟಾಗಿ ಬೇಯಿಸಿದ್ದೆ ಎಲ್ಲ ಎರಡೂ ಬೇಯಿಸ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಬೇಳೆಯೆಲ್ಲ ಇಟ್ಟಿದ್ದೆ ನುಗ್ಗೆಕಾಯಿ ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಒಗ್ಗರ್ಣೆ ಹಾಕ್ದೆ ಇಲ್ಲ ಅಂಗಡಿ ಸಾಂಬರು ಪುಡಿಯೇ ಸ್ವಾದ್ ಅಂತ ಬರ್ತೈತೆ ನೋಡು ಆ ಸಾಂಬರು ಪುಡಿ ತೊಗೊಂಡಿದ್ದೆ ಮನೆದು ನೀನು ಮಾಡಿಕೊಟ್ಟಿದ್ದೆಲ್ಲ ಖಾಲಿಯಾಗೋಗಿತ್ತು ಸಾಂಬರು ಪುಡಿ ಅದಕ್ಕೆ ಅವರದ್ದೇ ತೊಗೊಂಡಿದ್ದೆ ಅಂಗ್ಡಿದು ಚೆನ್ನಾಗಿತ್ತು ಹ್ಞೂ ಅನ್ನ ಅನ್ನ ಮುದ್ದೆ ಏನು ಮಾಡಿಲ್ಲ ಹ್ಞೂ ಎಲ್ಲರು ಚೆನ್ನಾಗೈತೆ ಅಂಥೇಳಿದ್ರು ಹೆಂಗೋ ಇದ್ರು ಮಾರನೇ ದಿನ ಫಸ್ಟ್ ದಿನ ಅದು ಮಾಡಿದೆ ಮಾರನೇ ದಿನ ಏನು ನಾನ್ ವೆಜ್ ಮಾಡಬೇಕಲ್ಲ ಅಂದ್ಬಿಟ್ಟು ಬೆಳಿಗ್ಗೆಯೇ ಹೋಗಿ ಕುರಿ ಮಾಂಸ ತೊಗೊಂಬಂದು ತಂದಿಟ್ಟೆ ಕುರಿ ಮಾಂಸನು ಹ್ಞೂ ಮೂರು ಕೆ ಜಿ ತಂದಿದ್ದು ಮೂರು ಕೆಜಿಗೆ ಬಿರಿಯಾನಿ ಮಾಡಿ ಸ್ವಲ್ಪ ಚಿಕನ್ ಕಬಾಬು ಮಾಡಿ ಹೆಂಗೋ ನಡೀತು ಹೋದ ವರ್ಷ ಹೆಂಗೋ ಚೆನ್ನಾಗಿತ್ತು ಈ ವರ್ಷ ಯಾಕೆ ಕೇಳ್ತಿಯ ಏನೂ ಇರ್ಲಿಲ್ಲ ಕಾಸಿರ್ಲಿಲ್ಲ ಇರೋದ್ರಾಗೆ ಅಡ್ಜಸ್ಟ್ ಮಾಡ್ದೆ ಈ ಸಲ ಒಬ್ಬಟ್ಟೆಲ್ಲ ಏನು ಮಾಡಿಲ್ಲಮ್ಮ ಪಾಯಸ ಮಾಡಿದ್ದೆ ಇಲ್ಲ ಶೇವಿಯ ಪಾಯಸ ಮಾಡಿದ್ದೆ ಹ್ಞೂ ಏನು ಮಾಡೋದು ಈ ಸರಿ ಕ ಸ್ವಲ್ಪ ಕಷ್ಟ ಸ್ವಲ್ಪ ಏನೋ ಮನೆಗಿರೋದು ಈ ಸರಿ ಅಡ್ಮಿಷನ್ ಸ್ವಲ್ಪ ಜಾಸ್ತಿ ಆಯ್ತು ಸ್ಕೂಲ್ಗೆ ಮಕ್ಳಿಗೆ ಏನೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊ ಅಂದ್ರು ಇನ್ನು ಯಾವಾಗ್ಲೂ ಕೇಳ್ತಾಯಿದ್ರೆ ಹೆಂಗೆ ಅವ್ರೂ ಎಷ್ಟುಂತ ನೋಡ್ತಾರೆ ಅಂದ್ಬಿಟ್ಟು ಇರೋದ್ರಾಗೆ ಅಡ್ಜಸ್ಟ್ ಮಾಡ್ದೆ ಅನ್ನ ತರಕಾರಿ ಸಾರು ಮಾಡಿದ್ದೆ ಈ ಸರಿ ತರಕಾರಿ ಸಾರು ಮಾಡಿಬಿಟ್ಟಿದ್ದೆ ಹಪ್ಳ ಹಾಕಿ ಪಾಯಸ ಮಾಡಿದ್ದೆ ಹ್ಞೂ ಚೆನ್ನಾಗಿತ್ತು ಈ ಯಾವ ಒಂದೈದು ಜನ ಬಂದಿದ್ರಷ್ಟೇ ಈ ಸರಿ ಹೋದ್ಸರಿ ಜಾಸ್ತಿ ಜನ ಬಂದಿದ್ರು ಈ ಸರಿ ಒಂದೈದು ಜನ ಬಂದಿದ್ರು ಏನೋ ನನ್ನ ಕೈಲಾದಷ್ಟು ಮಾಡಾಕಿದ್ದೀನಿ ನಾವು ಹೋದ್ರೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಹ್ಞೂ ನನ್ನ ನಾದಿನಿಗೆ ಬಟ್ಟೆ ತಂದಿದ್ದೆ ಹ್ಞೂ ಹಂಗೆ ಒಂದು ರೌಂಡ್ ಹೋಗಿ ಜಾತ್ರೆಗೋಗ್ಬಿಟ್ಟು ನೋಡ್ಕೊಂಡ್ಬಂದು ತಿಂದ್ಬಿಟ್ಟು ಇದ್ರಿ ಸಾಂಬರು ಅನ್ನ ಚೆನ್ನಾಗಿತ್ತು ಹಪ್ಳ ತಂದಾಕಿದ್ದೆ ಪಾಯಸ ಶೇವಿಯ ಪಾಯಸ ಮಾಡಿದ್ದೆ ನಾನು ಹೆಂಗೆ ಮಾಡ್ತೀನಾ ಪಾಯಸ ಏನು ನಿನಗೆ ಮಾಡೋಕ್ಕೇ ಬರಲ್ಲೇನು ಹೆಂಗ ಮಾಡ್ತೀರಾ ಪಾಯಸ ಶೇವಿಯ ಹುರ್ಕೊಳ್ಳೋದು ತುಪ್ಪ ಹಾಕಿ ಹುರ್ಕೊಳ್ಬೇಕು ಶೇವಿಯ ಚೆನ್ನಾಗಿ ತುಪ್ದಲ್ಲೇ ಹುರ್ಕೊಂಡ್ರೆ ಗಟ್ಟಿ ಆಗೋಲ್ಲ ತುಪ್ದಲ್ಲಿ ಹುರ್ಕೊಂಬಿಟ್ಟು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಶೇವಿಯ ಹಾಕಿ ಹುರ್ಕೊಂಬಿಟ್ಟು ಸೈಡ್ಗೆ ಇಕ್ಕಂಬಿಡಬೇಕು ಮತ್ತೆ ಹಾಲು ಕಾಯಿಸಬೇಕು ಹಾಲು ಕಾಯಿಸ್ತಾ ಇದ್ದಂಗೆ ಶೇವಿಯ ಹಾಕಿ ಹಾಲಲ್ಲೇ ಗಟ್ಟಿ ಮಾಡಬೇಕು ಹಾಲಲ್ಲೇ ಬೇಯಿಸಬೇಕು ಶೇವಿಯಾನ ಹಾಲಲ್ಲೇ ಹ್ಞೂ ನೀರಾಕ್ಬೇಕು ಏನು ಬರೀ ಹಾಲಲ್ಲೇ ಹಾಕಿಬಿಡ್ತೀಯೇನು ಮಾಮೂಲಿ ಇವಾಗ ಕಾಫಿಗೆಲ್ಲ ನಾವು ಹೆಂಗೆ ಇದು ಮಾಡ್ತೀವೋ ಆ ಥರವೇ ಅಷ್ಟು ಲಿಮಿಟಲ್ಲಿದ್ರೆ ಸಾಕು ನೀರು ಹ್ಞೂ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹುಯಿದ್ಬಿಟ್ಟು ಸ್ವಲ್ಪ ನೀ ಸ್ವಲ್ಪ ನೀರು ಒಂದು ಅರ್ಧ ಲೀಟ್ರ್ ಹಾಲೆಂದ್ರೆ ಒಂದು ಕಾಲು ಲೀಟ್ರಷ್ಟು ನೀರು ಸಾಕು ಹ್ಞೂ ಅದಕ್ಕೆ ನಾನು ಒಂದು ಲೀಟ್ರ್ ತೊಗೊಂಡಿದ್ದೆ ಒಂದು ಲೀಟ್ರ್ ಹಾಲು ತೊಗೊಂಡು ಅರ್ಧ ಲೀಟ್ರ್ ತೊಗೊಂಡು ಕಾಲು ಕೇಜಿ ಶೇವಿಯ ತೊಗೊಂಡು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತೊಗೊಂಡು ಹಾಕಿದ್ದೆ ಹಾಲಲ್ಲೇ ಕಾಯಿಸಿದ್ರೆ ಶೇವಿಯಾನ ಮತ್ತೆ ಆರಿದ್ರೂ ಗಟ್ಟಿಯಾಗೋಲ್ಲ ಅಷ್ಟೊಂದು ಟೇಸ್ಟಿರುತ್ತೆ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಬೇಯ್ತಿದ್ದಂಗೆ ಸ್ವಲ್ಪ ಸಕ್ರೆ ಹಾಕು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ರೆ ಹಾಕ್ಬೇಕು ಹ್ಞೂ ಸ್ವಲ್ಪ ಅದ ಸ್ವಲ್ಪ ತಿನ್ನೋರ್ಗೆ ಸ್ವಲ್ಪ ಜಾಸ್ತಿ ತಿನ್ನೋರ್ಗೆ ಜಾಸ್ತಿ ಹ್ಞೂ ಅಷ್ಟಾಕಿದ್ರೆ ಸಾಕು ಹ್ಞೂ ಆಯ್ತಮ್ಮ ಮೊನ್ನೆ ಇದ್ದಕ್ಕಿದ್ದಂಗೆ ತಮಿಳ್ನಾಡಿಂದ ಬಂದ್ಬಿಟ್ಟವ್ರೆ ಏನೂ ಅಂದರೆ ಏನೂ ಇಲ್ಲ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಬಿಟ್ಟಿದಿರಿ ಏನೋ ಇನ್ವಿಟೇಷನ್ ಎತ್ಕೊಂಬಂದ್ಬಿಟ್ಟವ್ರೆ ಯಾರದೋ ಮದುವೆ ಐತೆ ಅಂದ್ಬಿಟ್ಟು ಇನ್ನು ಇಲ್ಲಿಂದ ಅವ್ರು ಅಲ್ಗೋಗಿ ಇರೋಕ್ಕಾಗುತ್ತಾ ಇವಾಗ ಬಂದವ್ರು ಹಂಗೆ ಹೋಗ್ಬಿಡ್ತಾರಾ ಅಲ್ಲಿಂದ ಇಲ್ಲಿ ಬಂದವ್ರಂದ್ರೆ ಇಲ್ಲಿದ್ದೇ ಹೋಗ್ತಾರೆ ತಾನೇ ಸಡನ್ನಾಗಿ ಏನು ಮಾಡೋದು ನಾವು ಇದ್ದಿದ್ದು ಮಾ ಇದು ಸ್ವಲ್ಪ ಮಾಡ್ಕೊಂಡಿದ್ದೆ ನಾವು ಮಾತ್ರ ಮುದ್ದೇನೂ ಸಾರು ತಿಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ರಿ ಇನ್ನೇನು ಇರಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಸಾರು ಇರಲಿಲ್ಲ ಏನಿಲ್ಲ ಆಮೇಲೆ ಒಂದು ನಾಲ್ಕು ಟೊಮಾಟೋ ಕುಯ್ದು ಬಿಟ್ಟು ಟೊಮಾಟೋ ಗೊಜ್ಜು ಮಾಡಿ ಹ್ಞೂ ಟೊಮಾಟೋ ಗೊಜ್ಜು ಮಾಡ್ದೆ ಆಮೇಲೆ ಹೋಗಿ ಅಂಗಡಿಗೋಗ್ಬಿಟ್ಟು ಒಂದು ಹಪ್ಳ ಪ್ಯಾಕೇಟ್ ತೊಗೊಂಬಂದು ಹಪ್ಳ ಹುರ್ದ್ಬಿಟ್ಟು ನಂಚ್ಕೊಳ್ಳೋಕ್ಕೆ ಹ್ಞೂ ಮುದ್ದೆ ಸ್ವಲ್ಪ ಅನ್ನ ಎಲ್ಲ ಮಾಡಾಕ್ದೆ ಸ್ವಲ್ಪೇ ಸ್ವಲ್ಪ ಬೇಳೆ ಸಾರಿತ್ತು ಅದರಾಗೆ ತಿಂದರು ಹೆಂಗೋ ಅಷ್ಟೊತ್ಗೆ ಹೆಚ್ಚು ಜನ ಇರಲಿಲ್ಲ ಮೂರು ಜನ ಬಂದಿದ್ರು ಅಷ್ಟೇ ಹ್ಞೂ ಮೂರು ಜನ ಬಂದ್ರು ಮುದ್ದೆ ಟೊಮಾಟೋ ಗೊಜ್ಜು ಸ್ವಲ್ಪ ಅನ್ನ ಮಾಡ್ದೆ ನಂಚ್ಕೊಳ್ಳೋಕ್ಕೆ ಹಪ್ಳ ಮಾಡ್ದೆ ಏನಾನ ಮಾಡೋಣ ಅನ್ಕೊಂಡೆ ಏನಾನ ಬೋಂಡಾ ಬಜ್ಜಿ ಅಂದು ಅಷ್ಟೊತ್ನಲ್ಲಿ ಬೇಡ ಬೇಡ ಅಂದ್ರು ಹೋಗ್ತಿರಿ ಹೋಗ್ತಿರಿ ಅಂದ್ರು ಅವ್ರು ಹೋಗ್ತೀರಿ ಅಂದ್ರೆ ನಾವು ಹೋಗಿ ಅನ್ನೋಕ್ಕಾಗತೈತ ಹ್ಞೂ ಊಟ ಹಾಕ್ದಿರ ಬಂದೋರನ್ನ ಹೆಂಗೆ ನೋಡ್ಕೊಬೇಕು ನಾವು ನಮ್ಗೇನು ಗೊತ್ತಿಲ್ವ ಹ್ಞೂ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಕೇಳು ಎಲ್ಲ ಹ್ಞೂ ನೀನು ಹೇಳೇ ನಾನು ತಿಳ್ಕೋಳ್ಬೇಕೆ ಎಲ್ಲ ತಿಳ್ದಿದ್ದೀನಿ ಸುಮ್ನೆ ಇರು ಏನು ಬೇಕೋ ಅದೆಲ್ಲ ಕೇಳಿದ್ದೀನಿ ಹ್ಞೂ ಚೆನ್ನಾಗಿದ್ದಾರಂತೆ ಎಲ್ಲ ಅವರೆಲ್ಲ ಚೆನ್ನಾಗಿದ್ದಾರಂತೆ ಏನೋ ಅವನು ಫೈನಲ್ ಡಿಗ್ರಿ ಮಾಡ್ತವ್ಳೆ ಮಾಡ್ತವ್ನಂತೆ ಹ್ಞೂ ಯಾವುದೋ ಒಳ್ಳೆ ಸಂಬಂಧ ಬಂದೈತೆ ಅಂದ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನೇ ಕಾರ್ಡ್ ತೊಗೊಂಬಂದಿದ್ರು ನಾವೂ ಹೋಗಿದ್ವಿ ಅದಕ್ಕೆ ನಾವು ಹೋದ್ರೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತ ನಾವು ಹೋದಾಗ ಅವ್ರೂ ಅವ್ರ ಕಡೆಯೆಲ್ಲ ಒಂಥರ ಊಟ ಅಲ್ವ ತಮಿಳ್ನಾಡು ಕಡೆ ನಮಗೇನು ಅಷ್ಟೊಂದು ಹಿಡ್ಸೋಲ್ಲ ನಮ್ಮ ಕಡೆ ಆದರೆ ಅವ್ರಿಗೆ ನಾವು ಮಾಡಿದ್ದು ಅವ್ರಿಗೆ ಹಿಡ್ಸೋಲ್ಲ ಹ್ಞೂ ನಾವೆಲ್ಲ ಒಂಥರ ತಿಂತಿವಿ ಅವ್ರ ಕಡೆಯೆಲ್ಲ ಒಂಥರ ತಿಂತಾರೆ ಇಲ್ಲ ಮಾಡ್ತೀನಿ ಏನು ಏನೂ ಬರೋದೆ ಇಲ್ಲೇನು ನನ್ಗೆ ಬಿರಿಯಾನಿ ಮಾತ್ರ ಸೂಪರಾಗಿ ಮಾಡ್ತೀನಿ ಹ್ಞೂ ಏನು ಈರುಳ್ಳಿ ಟೊಮಾಟೋ ಸ್ವಲ್ಪ ಏನು ಮಾಡ್ಬೇಕು ಗೊತ್ತಾ ಒಂದು ಈರುಳ್ಳಿ ಒಂದು ನಾಲ್ಕು ನಾಲ್ಕೈದು ಮೆಣಸಿನ್ಕಾಯಿ ಒಂದ್ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಒಂದ್ಸ್ವಲ್ಪ ಪುದೀನಾ ಇದನ್ನೆಲ್ಲ ರುಬ್ಕೊಂಡ್ಬಿಡ್ಬೇಕು ಒಂದುಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟು ಮಾತ್ರ ಹಾಕಿ ಕ್ಲೀನಾಗಿ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪೂ ಪುದೀನಾ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಅಂದರೆ ಹಸ್ರಾಗಿ ಬರಲಿ ಅಂತ ಕಲರ್ ಫುಡ್ ಕಲರ್ ಎಲ್ಲ ನಾನು ಮಿಕ್ಸ್ ಮಾಡೋಲ್ಲ ಹಸ್ರಾಗಿ ಬಂದರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಚೆನ್ನಾಗಿದ್ರೆ ಮಾತ್ರ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತಲ್ಲಮ್ಮ ಅದಕ್ಕೆ ಹಸ್ರು ಕಲರ್ ಜಾಸ್ತಿ ಹಾಕೋದು ಅದಾದಮೇಲೆ ಏನು ಮಾಡ್ತೀನಿ ಅದು ಸೈಡಿಗೆ ರುಬ್ಬಿಟ್ಕೊಂಡಿಟ್ಮೇಲೆ ಈರುಳ್ಳಿ ಟೊಮಾಟೋ ಎಲ್ಲ ಕಟ್ ಮಾಡಿ ಇಕ್ಕಂಡಿರ್ತೀವಿ ಕಟ್ ಮಾಡಿ ಇಕ್ಕಂಬಿಟ್ಟು ಫಸ್ಟು ಎಣ್ಣೆ ಮತ್ತೆ ಇದು ಈ ಪಲಾವು ಎಲೆ ಅದೆಲ್ಲ ಬರುತ್ತೆಲ್ಲ ಮಿಕ್ಸು ಚಕ್ಕೆ ಲವಂಗ ಅದೆಲ್ಲ ಹಾಕ್ತೀನಿ ಅದಾಕಿದ ತಕ್ಷಣ ಏನು ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು ಕಾಫಿ ಕಲರ್ ಕಾಫಿ ಕಲರ್ ಬರೋ ಥರ ಒಂಥರ ಕಲರ್ ತಿರ್ಗ್ತೈತಲ್ಲ ಆವಾಗಂಟ ಫ್ರೈ ಮಾಡಿಬಿಟ್ಟು ಟೊಮಾಟೋ ಹಾಕ್ತೀನಿ ಟೊಮಾಟೋ ಚೆನ್ನಾಗಿ ಬೇಯಬೇಕು ಅಂದರೆ ಒಂದ್ಸ್ವಲ್ಪ ಉಪ್ಪಾಕ್ಬಿಟ್ರೆ ಬೇಗ ಬೇಯುತ್ತೆ ಹಾಕ್ಬಿಟ್ಟು ಒಂಥರ ಎಣ್ಣೆ ಬಿಟ್ಕೊಳ್ತೈತಲ್ಲಮ್ಮ ಆ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಬೇಯ್ದುಬಿಟ್ರೆ ಹ್ಞೂ ಸ್ವಲ್ಪ ಚೆನ್ನಾಗಿ ತಿರುಗ್ಸ್ತಾನೆ ಇರಬಾರ್ದು ಅದು ಬೇಯೋಲ್ಲ ಸ್ವಲ್ಪ ಹೊತ್ಬಿಟ್ಟು ನೋಡಿ ತಿರುಗಿಸಬೇಸ್ಬೇಕು ಆಮೇಲೆ ಬೆಂದಾದಮೇಲೆ ಇನ್ನೇನು ಮಸಾಲೆ ರುಬ್ಬಿಕ್ಕಿರ್ತೀರಲ್ಲ ಅದಾಕ್ಕೋಳೋದು ಅದಾಕ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬೇಕೆಂದ್ರೆ ತುಂಬ ಜೋರಾಗಿ ಉರಿ ಬೇಡ ಸ್ವಲ್ಪ ಮೀಡಿಯಮಲ್ಲಿಕ್ಕಿದ್ರೆ ಸ್ವಲ್ಪ ವಾಸನೆ ಎಲ್ಲ ಹೋದ್ಮೇಲೆ ಆಮೇಲೆ ಸ್ವಲ್ಪ ಒಂಚೂರು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಮೆಣ್ಸಿನ ಮೆಣ್ಸಿನ ಪುಡಿ ಸ್ವಲ್ಪ ಅರಿಶ್ನ ಪುಡಿ ಮತ್ತು ಒಂದು ಮಟನ್ ಮಸಾಲ ಬಿರಿಯಾನಿ ಮಸಾಲ ಇದ್ರೆ ಹಾಕ್ಬೋದು ಬಿರಿಯಾನಿ ಮಸಾಲ ಇಲ್ಲಾಂದ್ರೆ ಇಲ್ಲ ಮಟನ್ ಮಸಾಲನೇ ಸಾಕು ಗರಂ ಮಸಾಲ ಇದ್ರೂ ಹಾಕ್ಬೋದು ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಮತ್ತೆ ಮಾಂಸ ಹಾಕ್ಬೇಕು ಮಾಂಸ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸ್ವಲ್ಪ ಉಪ್ಪಾಕಿ ತಿರ್ಗಿಸ್ಬಿಟ್ಟು ಒಂದ್ಸ್ವಲ್ಪ ಮೊಸರು ಚಿಕನ್ ಆದರೆ ಮೊಸರಾಕ್ಬೇಕು ಮಟನ್ ಆದರೆ ಮೊಸರೇನು ಬೇಕಾಗಿಲ್ಲ ಹ್ಞೂ ಮೊಸರಿಲ್ಲಾಂದ್ರೆ ನಿಂಬೆಹಣ್ಣು ಇದು ನಿಂಬೆಹಣ್ಣು ರಸ ಹಾಕಿದ್ರೂ ಸಾಕು ಹ್ಞೂ ಹಾಕ್ಬಿಟ್ಟು ಮುಚ್ಚಿಕ್ಬೇಕು ಒಂದು ಸ್ವಲ್ಪೋತ್ತು ಬೇಯಲಿ ಮಾಂಸ ಎಲ್ಲ ಬೇಯ್ದಾದ್ಮೇಲೆ ಬೇಯ್ದಾದ್ಮೇಲೆ ಆಮೇಲೆ ಚೆನ್ನಾಗಿ ಬೇಯಲಿ ಮಾಂಸ ಮಟನ್ ಅಂದರೆ ಬೇಯಬೇಕಲ್ವ ಇಲ್ಲಾಂದ್ರೆ ಚೆನ್ನಾಗಿರೋಲ್ಲ ಚಿಕ್ಕ ಬಾಯ್ಲರ್ ಆದರೆ ಕೋಳಿ ಆದರೆ ಸ್ವಲ್ಪ ಬೇಗ ಬೆಂದೊಗ್ಬಿಡ್ತೈತೆ ಬೆಂದಾದಮೇಲೆ ಚೆನ್ನಾಗಿ ಅಕ್ಕಿ ತೊಳ್ದಿಟ್ಬಿಟ್ಟು ಇದು ಕ್ಲೀನಾಗಿ ಫಸ್ಟಿಗೆ ಒಂದು ಸ್ವಲ್ಪೊತ್ತು ನೆನೆಸಿಕ್ಕೊಂಬಿಡು ನೆನೆಸಿಕ್ಬಿಟ್ಟ ಅಕ್ಕಿ ಹಾಕು ಚೆನ್ನಾಗಿ ತಿರುಗ್ಸು ತಿರ್ಗಿಸ್ಬಿಟ್ಟು ಒಂದು ಎರಡು ನಿಮಿಷ ಬಿಡು ಹಂಗೆ ಆಮೇಲೆ ನೀರು ಅಕ್ಕಿ ಎಷ್ಟಾಕಿರ್ತೀಯೋ ಅಷ್ಟು ಡಬಲ್ ಇವಾಗ ಅಕ್ಕಿ ಒಂದು ಕಪ್ಪಾಕಿದ್ರೆ ನೀರು ಎರಡು ಕಪ್ಪಾಕೋದು ಆ ಥರ ಹಾಕಿಬಿಟ್ಟು ಕುದಿಲಿ ಚೆನ್ನಾಗಿ ಕುದಿಯುತಲೇನೆ ಅಕ್ಕಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಎಲ್ಲ ಚೆನ್ನಾಗಿರ್ತೈತೆ ಬಿಟ್ಬಿಡು ಆಮೇಲೆ ಲಾಸ್ಟಲ್ಲಿ ಬೇಯ್ತಾ ಬೇಯ್ತಾ ಒಂದ್ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಿಸ್ಬೇಕು ಇಲ್ಲಾಂದ್ರೆ ಕೆಳಗಡೆ ತಳ ಹಿಡ್ದು ಬಿಡ್ತೈತೆ ಆಮೇಲೆ ಕುದಿತಾ ಇದ್ದಂಗೆ ಸ್ವಲ್ಪ ಟೆ ಉಪ್ಪು ಖಾರ ನೋಡು ಕರೆಕ್ಟಾಗೈತ ಇಲ್ವ ಅಂತ ಅದಾದಮೇಲೆ ಸ್ವಲ್ಪ ಹಾಕ ಹಾಕ್ಕೊಂಡು ಆಮೇಲೆ ಬಿಡು ತಿರುಗಾ ಕರೆಕ್ಟಾಗಿದ್ರೆ ಹಾಕ ಕರೆಕ್ಟಾಗಿದ್ರೆ ಹಾಕಬೇಡ ಕರೆಕ್ಟಾಗಿ ಇಲ್ಲಾಂದ್ರೆ ಹಾಕು ಹಾಕೊಂಬಿಟ್ಟು ಮುಚ್ಬಿಡು ಆಮೇಲೆ ಚೆನ್ನಾಗಿ ಎಲ್ಲ ಬೆಂದು ಅಕ್ಕಿ ಎಲ್ಲ ಬೆಂದಾದಮೇಲೆ ಸ್ವಲ್ಪ ನೀರು ಕ್ಲೀನಾಗಿ ತಿರ್ಗಿಸ್ಕೊಡು ತಿರ್ಗಿಸ್ಕೊಟ್ಮೇಲೆ ಆಮೇಲೆ ಮುಚ್ಬಿಟ್ಟು ಅದ್ರಮೇಲೆ ಸ್ವಲ್ಪ ಏನಾನ ಬಿಸಿ ನೀರೋ ಅಥ್ವಾ ಇನ್ನೇನಾದ್ರು ತೂಕ ಇರೋವಂಥದ್ದು ಒಂದು ಪಾತ್ರೇಲಿ ನೀರೋ ಒಲೇಲಿ ಮಾಡಿದ್ರೆ ಬೆಂಕಿ ಕಂಡಗಳೋ ಒಲೇಲಿ ಮಾಡಿಲ್ಲ ಅಂದ್ರೆ ಸ್ಟೌವಲ್ಲಾದ್ರೆ ಏನಾನ ನೀರಿಗೆ ತಿರ್ಗ್ಸಿಕ್ಕೋ ತಿಂದು ನೋಡು ಒಂದ್ಸರಿ ಹೆಂಗೆ ಇರ್ತೈತಿ ಯಾಕೆ ನಾನು ಮಾಡಿರೋದು ಯಾವಾಗಲು ತಿಂದಿಲ್ಲೇನು ಹೋದ್ಸರಿ ಮಾಡ್ದಾಗ ಮಾತ್ರ ಬಿರಿಯಾನಿ ಸೂಪರಾಗೈತೆ ಅಂಥೇಳಿದ್ರು ಈ ಸರಿ ಈ ಸರಿ ಮಾಡೋಕ್ಕೆ ಅಷ್ಟೊಂದೆಲ್ಲಮ್ಮ ಏನು ಮಾಡೋದು ಆಮೇಲೆ ಮೊನ್ನೆ ಇನ್ವಿಟೇಷನ್ ಎತ್ಕೊಂಬಂದಿದ್ರಲ್ಲ ಅವ್ರಿಗೆ ಏನು ಮಾಡ್ದೆ ನಾನು ಹ್ಞೂ ಆವತ್ತು ರಾತ್ರಿಗೆ ಅದು ಹಾಕಿದ್ನಾ ಆಮೇಲೆ ಮಾರ್ನಿಂಗ್ ಹೋಗಿ ಚಿಕನ್ ತಂದೆ ಇನ್ನು ಬಂದವರು ಅಲ್ಲೇ ಇದ್ರು ಚಿಕನ್ ತಂದಿದ್ದೆ ಚಿಕನ್ ಸಾರು ಮುದ್ದೆ ಅನ್ನ ಮಾಡ್ದೆ ಎಲ್ಲ ಮಾಡ್ಬಿಟ್ಟು ಎಲ್ಲ ಒಂದಾಗಿ ಕೂತ್ಕೊಂಡು ತಿಂದ್ವಿ ತಿಂದ್ಬಿಟ್ಟು ಅವ್ರ ಕಷ್ಟ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ ಹ್ಞೂ ಎಲ್ಲ ಚೆನ್ನಾಗಿತ್ತು ಚೆನ್ನಾಗೈತೆ ಅಂದರು ಆಮೇಲೆ ಮಧ್ಯಾಹ್ನ ಮೂರು ಗಂಟೆ ಹಂಗೆ ಹೋದ್ರು ಹ್ಞೂ ಮಧ್ಯಾಹ್ನ ಮೂರು ಗಂಟೆಗೆ ಬಿಟ್ರೆ ಇನ್ನು ಸಾಯಂಕಾಲ ಹೋಗಿ ಸೇರ್ತಾರವರು ಮೂರು ಗಂಟೆಗೆ ಹೋದರು ಇಲ್ಲಮ್ಮ ಅಕ್ಕನೂ ಬಂದಿದ್ಲಲ್ಲ ಮೊನ್ನೆ ನೀನೇನು ಮಾಡಿದ್ದೆ ಅಕ್ಕನ್ಗೆ

ಹ್ಞೂ ಪಾಯಸ ಮಾಡಿದ್ಯಾ ಹ್ಞೂ ಏನೂ ದೇವಸ್ಥಾನ್ದಲ್ಲಿ ಕೋಳಿ ಕುಯ್ಕೊಂಬರಕ್ಕೋಗಿದ್ರೇನು ಅಲ್ಲೇ ಮಾಡ್ಕಂಡು ತಿಂದಿರಾ ಅಥ್ವಾ ಮನೆಗೆ ಬಂದು ಮಾಡ್ಕೊಂಡ್ರಾ ಕೋಳಿ ಕುಯ್ಕೊಂಬಂದ್ಬಿಟ್ಟು ಅಲ್ಲೇ ಮಾಡಿ ಮಾಡಿಲ್ವಾ ಕೋಳಿ ಮಾತ್ರ ಪೂಜೆ ಮಾತ್ರ ಮಾಡ್ಕೊಂಡ್ಬಂದ್ರಿ ಹ್ಞೂ ಬಾ ಅಂಥೇಳಿದ್ಲು ಅಕ್ಕನೂ ಕೋಳಿ ಕುಯ್ಕೊಂಡು ಬರೋಣಾ ಬಾ ಅಂತ ನಾನೇ ಬಂದಿಲ್ಲಮ್ಮ ಹ್ಞೂ ಇವಾಗೇ ಸುಮ್ನೆ ಯಾಕೆ ಕಿತ್ತು ಕಿತ್ತಾ ಕಿತ್ತು ಕಿತಾಕ್ಬಿಟ್ಟು ಬರ್ತಾಯಿರೋದು ಅಂದ್ಬಿಟ್ಟು ನಮ್ಮನೆಗೆ ಅವರು ಇವರು ಬರ್ತಾಯಿತಾರೆ ಇನ್ನೇನು ಮಾಡೋದು ಇನ್ನು ಯಾರಾನ ಮನೆಯಲ್ಲಿ ಇಲ್ಲಾಂದದ್ಬಿಟ್ರೆ ಹೆಂಗೆ ಹ್ಞೂ ಇನ್ನು ಏನು ಮಾಡ್ದೆ ನೀನು ಕೋಳಿ ಕುಯ್ಕೊಂಡಬಂದು ಫ್ರೈ ಮಾಡಿದ್ರಾ ಹ್ಞೂ ಫ್ರೈ ಮಾಡಿ ಅನ್ನ ಮುದ್ದೆ ಎಲ್ಲ ಮಾಡಿದ್ರಾ ಹ್ಞೂ ಹ್ಞೂ ಸ್ವೀಟ್ ಏನು ಮಾಡಿಲ್ಲೇನಮ್ಮ

ಸರಿಯಮ್ಮ ಇನ್ನೇನು ಸಮಾಚಾರ ಹ್ಞೂ ಮೊನ್ನೆ ಅಕ್ಕನೂ ಇದು ಮಾಡಿದ್ಲು ಪಾಯಸ ಮಾಡಿದ್ಲು ನಾನು ಹೋದಾಗ ಹ್ಞೂ ಅದು ಹೋಗಿದ್ದು ನಾನು ರಾತ್ರಿ ಒಂಬತ್ತೂವರೆಗೋದೆ ಪಾಯಸ ಮಾಡಿದ್ಳು ಚೆನ್ನಾಗಿತ್ತು ನಾನು ಹೋದಾಗ ಚೆನ್ನಾಗಿ ಮಾಡ್ತಾಳಮ್ಮ ಅವ್ಳು ಹೆಂಗ ಮಾಡ್ತಾಳೋ ಏನೋ ನನ್ಗೇನು ಹೇಳೇ ಇಲ್ಲ ಅವ್ಳೆ ಕೇಳಿದ್ರೇ ಹೇಳೋಲ್ಲ ಅವಳು ಚೆನ್ನಾಗೈತೆ ಅಂದ್ಳು ಚೆನ್ನಾಗೈತೆ ಅಂತ ನಾನು ಹೇಳ್ದೆ ಹೇಳಿದ್ರೆ ನೀನು ಮಾಡಿದ್ರು ಸೂಪರಾಗಿ ನನ್ನ ಮಾತಿಗೆ ನೀನು ಚೆನ್ನಾಗೈತೆ ಅಂತ ಹೇಳ್ತೀಯ ಅಂದ್ಳು ಹ್ಞೂನಮ್ಮಾ ಹ್ಞೂ ನಾನು ಬೀನ್ಸ್ ಪಲ್ಯ ಹೆಂಗೆ ಮಾಡ್ತೀನಿ ಬೀನ್ಸು ಚಿಕ್ಕ ಚಿಕ್ದಾಗಿ ಕಟ್ ಮಾಡ್ಕೊಂಬಿಡು ಚಿಕ್ಕ ಚಿಕ್ದಾಗಿ ಕಟ್ ಮಾಡ್ಕೊಂಬಿಟ್ರೆ ಬೇಯಿಸ್ಕೊ ಉಪ್ಪಾಕಿ ಬೇಯಿಸ್ಕೊ ಬೇಯಿಸ್ಕೊಂಬಿಟ್ಟು ಆಮೇಲೆ ಸೈಡ್ಗೆ ಇಕ್ಕೊಂಬಿಡು ಒಂದು ಸೈಡಾಗೆ ಎಣ್ಣೆ ಸಾಸಿವೆ ಕರ್ಬೇವು ಸೊಪ್ಪು ಹಾಕು ಸ್ವಲ್ಪ ಕಡ್ಲೆಬೇಳೆ ಹಾಕು ಕಡ್ಲೆಬೇಳೆ ಹಾಕ್ಬಿಟ್ಟು ಬೀನ್ಸ್ ಹಾಕು ಒಂದು ಒಂದು ಬೀನ್ಸ್ ಹಾಕೊಕ್ಕೆ ಬೀನ್ಸ್ ಹಾಕಿದ್ರೂ ಸರಿ ಹಾಕ ಮುಂಚೇಯೂ ಸರಿ ಒಂದು ಅರ್ಧ ಸ್ಪೂನು ಅರಿಶ್ನ ಪುಡಿ ಹಾಕು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಡು ಆಮೇಲೆ ಬೀನ್ಸ್ ಹಾಕು ಬೀನ್ಸ್ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬಿಟ್ಟು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕು ಹಸಿ ಮೆಣ್ಸಿನ್ಕಾಯಿಯೂ ಹಾಕ್ಬೋದು ಒಣಮೆಣ್ಸಿನ್ಕಾಯಿಯೂ ಹಾಕ್ಬೋದು ಯಾವ್ದಾನ ಹಾಕ್ಬೋದು ಎಣ್ಣೆಗೆ ಹಾಕ್ಕೋ ಹಾಕ್ಕೊಂಬಿಟ್ಟು ಲಾಶ್ಟಲ್ಲಿ ಕಾಯಿ ತುರಿ ಕೊಬ್ರಿ ಮಿಕ್ಸಿಗೆ ಹಾಕೋ ಇಲ್ಲಾಂದ್ರೆ ತುರ್ಕೊಂಬಿಡು ಸೂಪರಾಗಿರ್ತೈತೆ ಹಾಕ್ಬಿಟ್ಟು ಕಲಿಸ್ಬಿಡು ಒಳ್ಳೆ ಇದು ಮದ್ವೆಗಳಲ್ಲಿ ಮಾಡ್ತಾರೆ ನೋಡು ಹಂಗಿರ್ತೈತೆ ನಾನು ಹಂಗೆ ಮಾಡಿದಿದ್ದು ಬೀನ್ಸ್ ಪಲ್ಯ ಈ ಸರಿ ಬಂದಾಗ ಮಾಡ್ಕೊಡ್ತೀನಿ ಮನೆಗೆ ಚೆನ್ನಾಗಿರ್ತೈತೆ ಒಂದ್ಸರಿ ತಿಂದು ನೋಡು ಅಕ್ಕ ತಿಂದ್ಬಿಟ್ಟು ಏನು ಇಷ್ಟು ಚೆನ್ನಾಗಿ ಮಾಡಿದೀಯ ಅಂತಾಯಿದ್ಳು ಹ್ಞೂ ನೀನು ಒಂದ್ಸರಿ ಮಾ ನಾನು ಮಾಡ್ಕೊಡ್ತೀನಿ ನೀನು ತಿಂದು ನೋಡು ಎಷ್ಟು ಚೆನ್ನಾಗಿರ್ತೈತೆ ಅಂತ ಆಮೇಲೆ ನಾನು ಹಬ್ಬಕ್ಕೇನೂ ಮಾಡಿಲ್ಲಮ್ಮ ಈ ಸರಿ ಏನು ಮಾಡೋದು ನೋಡೋಣ ಹೆಸ್ರುಬೇಳೆ ಮತ್ತೆ ಸ್ವಲ್ಪ ಅನ್ನ ಸಾಂಬರು ರಸ ಮಾಡ್ಬಿಡೋಣ ಅಂತ ಎಷ್ಟು ಸರಿ ಆ ರಸ ಮಾಡಿದ್ರೂ ರಸ ಮಾಡೋಕ್ಕೇ ಬರೋಲ್ಲ ನನ್ಗೆ ಏನು ಮಾಡೋದು ಆ ರಸಾನ ಮೊನ್ನೆ ಯಾರೋ ಬಂದಿದ್ರು ಮಾಡಿದ್ದೆ ನೋಡು ಅನ್ನ ರಸ ಎಲ್ಲ ರಸ ಹಂಗೆ ಹೋಗೋದಿಲ್ಲಮ್ಮ ಟೇಸ್ಟಿರ್ಬೇಕು ತಾನೇ ಎಷ್ಟು ನೀರು ನೀರಾಗಿ ಇದ್ರೂ ಹ್ಞೂ ಟೇಸ್ಟೇ ಇರೋಲ್ಲ ಏನು ಏನೇನು ಹಾಕ್ತೀನಿ ಅಂದರೆ ಏನು ಹಾಕ್ತೀನಿ ನೀನು ಏನೇನು ಹೇಳಿದ್ಯೋ ಅದನ್ನ ಹಾಕ್ತೀನಿ ಆದರೆ ಏನೋ ಒಂದು ಜಾಸ್ತಿ ಆಗ್ತೈತೆ ಅಥ್ವಾ ಕಡಿಮೆ ಆಗ್ತೈತೆ ಅನ್ನೋದೇ ಗೊತ್ತಾಗೋಲ್ಲ ಹ್ಞೂ ಸ್ವಲ್ಪವೂ ಚೆನ್ನಾಗಿರೋಲ್ಲ ರಸ ಮಾಡೋಕ್ಕೆ ಬರೋಲ್ಲ ಬಸ್ಸಾರು ಮಾಡೋಕ್ಕೆ ಬರೋಲ್ಲ ಮೊನ್ನೆ ಪಕ್ಕದ್ಮನೆಯಮ್ಮನತ್ರ ಕೇಳಿ ಬಸ್ಸಾರು ಮಾಡಿದ್ದೆ ಸ್ವಲ್ಪ ಚೆನ್ನಾಗಿ ಇಷ್ಟು ವರ್ಷಕ್ಕೂ ನಾನು ಮೊನ್ನೆ ಮಾಡ್ದಾಗ ಒಂದೇ ದಿನವೇ ಬಸ್ಸಾರು ಚೆನ್ನಾಗಿದ್ದಿತ್ತು ಏನಿಲ್ಲ ಅವ್ರೊಂಥರ ಮಾಡ್ತಾರೆ ಬಿಡಮ್ಮ ನಾ ನೀನೊಂಥರ ಮಾಡ್ತೀಯ ಅವ್ರೊಂಥರ ಮಾಡ್ತಾರೆ ಅವರು ಮಾಡಿದ್ದಿದ್ದು ಹೆಂಗೆಂದ್ರೆ ಬಸ್ಸಾರು ಸ್ವಲ್ಪ ಮೆಣಸು ಜೀರಿಗೆ ಹುರ್ಕೊಂಬಿಡ್ಬೇಕು ಹುರ್ಕೊಂಬಿಟ್ಟು ಮಿಕ್ಸಿಗಾಕ್ಕೋಬೇಕು ಮೆಣಸು ಜೀರಿಗೆ ಸ್ವಲ್ಪ ಕೊಬ್ರಿ ಒಂದೆರಡು ಟೊಮಾಟೋ ಒಂದ್ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಸ್ವಲ್ಪ ಸಾಂಬರು ಪುಡಿ ಮತ್ತೆ ಏನು ಬೇಯಿಸಿರ್ತೀನಿ ಸೊಪ್ಪು ಬೇಳೆ ಏನೇನು ಬೇಯಿಸಿದ್ರೆ ಸ್ವಲ್ಪ ಬೇಳೆ ಹ್ಞೂ ಇಲ್ಲ ಬೇಯಿಸಿಬಿಟ್ಟು ಅದು ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಬೇಳೆ ಹಾಕ್ಕೊಂಡು ರುಬ್ಬೇಕು ಮಿಕ್ಸಿಗಾಕ್ಕೊಂಬಿಟ್ಟು ಆಮೇಲೆ ಒಗ್ಗರ್ಣೆ ಮಾಮೂಲಿ ಏನು ಈರುಳ್ಳಿ ಕರ್ಬೇವಿನ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟಿದ್ರಿ ಆ ಮಸಾಲೇನ ಎತ್ತಿಹುಯಿದ್ಬಿಡೋದು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಉಪ್ಪಾಕ್ಕೊಳ್ಳೋದು ಆಮೇಲೆ ಇದು ಬೇಯಿಸಿರ್ತಿರಲ್ಲ ಪಲ್ಯಕ್ಕೆ ಏನೋ ಒಂದು ಹ್ಞೂ ಪಲ್ಯಕ್ಕೆ ಒಗ್ಗರ್ಣೆ ಹಾಕು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಅದಾಕಿ ತಿರ್ಗಿಸ್ಬಿಟ್ಟು ಅಷ್ಟೊಂದು ಎರ್ಡು ನಿಮಿಷ ಕಲಿಸ್ಬಿಟ್ರೆ ಪಲ್ಯವೂ ಆಗೋಯ್ತು ಹ್ಞೂ ಇಲ್ಲಮ್ಮ ಚೆನ್ನಾಗಿತ್ತು ಒಟ್ನಾಗೆ ಮೊನ್ನೆ ಅವ್ರ ಅವ್ರಂಗಡಿಲ್ಲೇ ಸೊಪ್ಪು ತೊಗೊಂಡಿತ್ತು ನನಗೆ ಮಾಡೋಲ್ಲ ನನಗೆ ಮಾಡೋಕ್ಕೆ ಬರೋಲ್ಲ ನೀನೇ ಮಾಡ್ಕೊಟ್ಬಿಡು ಅಂದ್ರೆ ಆಮೇಲೆ ಆಯಮ್ನೇ ಏಳ್ಕೊಟ್ಳು ಹಿಂಗಿಂಗೆ ಮಾಡು ಚೆನ್ನಾಗಿರ್ತೈತೆ ಅಂತ ಆಮೇಲೆ ಮಾಡಿದ್ದೆ ಆಮೇಲೆ ಅದೇ ಸಾರು ಮಾರನೇ ದಿನ ಸ್ವಲ್ಪ ಮೊಟ್ಟೆ ಪಲ್ ಪಲ್ಯ ಎಲ್ಲ ಖಾಲಿಯಾಗೋಗಿತ್ತಲ್ಲ ಸೊಪ್ದು ಮಾರನೇ ದಿನ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡಿದ್ದೆ ಚೆನ್ನಾಗಿತ್ತು ಹೆಂಗೋ ಎರಡು ದಿನಕ್ಕೆ ಸಾರಾಯ್ತು ಪಲ್ಯವೂ ಆಯ್ತು ಹ್ಞೂ ಇನ್ಮೇಲೆ ಹಂಗೆ ಮಾಡ್ತೀನಿ ಬಿಡಮ್ಮ ಚೆನ್ನಾಗಿರ್ತೈತೆ ಹ್ಞೂ ಇನ್ನೇನಮ್ಮ ಹ್ಞೂ ರಾತ್ರಿಗೇನು ಮಾಡ್ತೀಯ ಸಾರು ಸರಿಯಮ್ಮ ಹ್ಞೂ ಸರಿಯಮ್ಮ ಇನ್ನೇನಮ್ಮ ಮಾಡು ಯಾವುದೋ ಒಂದು ಸಾರು ಸೊಪ್ಪು ತೊಗೊಂಡೋಗ್ತಿಯೇನು ಹ್ಞೂ ಸರಿ ಸೊಪ್ಪು ಸಾರೋ ಏನೋ ಒಂದು ಸಾರು ಮಾಡು